ನಾನು ಇತ್ತೀಚೆಗೆ ಉಡುಪಿಯ ಜಯಲಕ್ಷ್ಮಿ ಬಟ್ಟೆ ಅಂಗಡಿಗೆ ಹೋಗುವಾ ಅಂತೇಳಿ ಹೋದೆ ಹೋಗುವಾಗ ನನ್ನ ಮಗಳೇಳಿದಳು ಆ ಬಟ್ಟೆ ಅಂಗಡಿ ಬೇಡ ನಾವು ಆನ್ಲೈನಲ್ಲಿ ತಗೊಳ್ಳುವ ಅಂತೇಳಿದಳು ನನಗೆ ಆನ್ಲೈನಲ್ಲಿ ತಗೊಳ್ಲಿಕ್ಕೆ ಮನಸ್ಸಿಲ್ಲ ನಾನೆಂತ ಮಾಡಿದೆ ಅಲ್ಲಿಗೆ ಹೋಗಿ ಒಂದು ಸ್ಯಾರಿಯನ್ನು ಪರ್ಚೇಸ್ ಮಾಡಿದೆ ಮೊದಲಿಂದಲು ತಗೊಳ್ಳುವ ಕಾರಣ ನನಗೆ ಆ ಅಂಗಡಿಯ ಮೇಲೆ ತುಂಬ ವಿಶ್ವಾಸ ಹಾಗಾಗಿ ನಾನು ಸಾರಿ ತಗೊಂಡೆ ಕಡಿಮೆ ರೇಟಿಗು ಸಿಕ್ಕಿತು ಒಳ್ಳೆಯ ಬಟ್ಟೆ ಸಹ ಸಿಕ್ಕಿತು ಮತ್ತೆ ಆನ್ಲೈನಲ್ಲಿ ತಗೊಂಡ್ರೆ ಅದು ಚೆನ್ನಾಗಿರೋದಿಲ್ಲ ಚೆನ್ನಾಗಿಲ್ಲದಿದ್ದಾಗ ನಮಗೆ ಬೇಸರ ಆಗ್ತದೆ ಪುನಃ ಅದನ್ನು ಕೊಡಬೇಕು ಕಷ್ಟ ಆಗ್ತದಲ್ಲ ಇದಾದರೆ ನಾವು ಹೋಗ್ತೇವೆ ತಗೊ ದುಡ್ಡು ಕೊಡ್ತೇವೆ ತಕೊಂಡು ಬರ್ತೇವೆ ಆನ್ಲೈನಲ್ಲಾದರೆ ನಮಗೆ ಅವಕಾಶ ಇರೋದಿಲ್ಲ ನಾವು ಕಣ್ಣಲ್ಲಿ ನೋಡೋದಿಲ್ಲ ಮುಟ್ಟಿ ನೋಡೋದಿಲ್ಲ ಹಾಗಾಗಿ ನನಗೆ ಅದರ ಬಗ್ಗೆ ವಿಶ್ವಾಸ ಇಲ್ಲ ಬಟ್ಟೆ ಅಂಗಡಿದೆ ನನಗೆ ವಿಶ್ವಾಸ